ನನ್ನತ್ರ ಈಗ ತುಂಬ ಸಾರೀಸಿದೆ ನನಗೆ ಸಾರಿ ಅಂದರೆಷ ತುಂಬ ಇಷ್ಟ ಆಗುತ್ತೆ ಏತಕ್ಕೆ ಅಂತಂದ್ರೆ ನಾವು ಭಾರತೀಯರು ಅಂತಂದ್ಮೇಲೆ ಸಾರಿಯಲ್ಲಿ ತುಂಬ ಇಷ್ಟ ಆಗುತ್ತೆ ನಮ್ಮ ಸಾರಿನಲ್ಲಿ ನೋಡೋಕೆ ತುಂಬ ಇಷ್ಟಪಡ್ತಾರೆ ನಾವು ಮೊನ್ನೆ ಒಂದ್ಸಲ ದೇವಸ್ಥಾನಕ್ಕೋಗಿದ್ವಿ ನಾವು ನಾಲ್ಕು ಜನ ಫ್ರೆಂಡ್ಸ್ ಸಾರೀಸ್ ಉಟ್ಕೊಂಡಿದ್ವಿ ಫಾರೀನಿಂದ ಬಂದಿರೋರು ನಮ್ಮ ನಾಲ್ಕು ಜನ್ರನ್ನೂ ನಿಲ್ಲಿಸ್ಬಿಟ್ಟು ಸಾರಿಯಲ್ಲಿ ಇದ್ದಿದನ್ನು ಫೋಟೋ ತಗೊಂಡ್ರು ಆದ್ರೂನ ನಂದೊಂದು ಆಬಿಟ್ ಏನಂತಂದ್ರೆ ನನಗೆ ಸಾರಿ ಅಂದರೆ ತುಂಬ ಇಷ್ಟ ನನ್ನ ಹತ್ರ ಎಲ್ಲ ಕಲರ್ಸು ಇದೆ ನಾನು ಅಂಗ್ಡಿಗೋದಾಗ ಸಾರಿ ಯಾವ ಕಲರಪ್ಪ ತೊಗೊಳೋದು ಅಂತ ಯೋಚನೆ ಮಾಡ್ತೀನಿ ನನ್ನ ಫ್ರೆಂಡ್ಸ್ ಬಂದಿರ್ತಾರೆ ನನ್ನ ಜೊತೆ ಅಯ್ಯೋ ನಿನಗೆ ಸಾರಿ ಸೆಲೆಕ್ಟ್ ಮಾಡೋಕ್ಕಾಗಲ್ಲಪ್ಪ ನಿನ್ನ ಹತ್ರ ಎಲ್ಲ ಕಲರ್ಸು ಇದೆ ನಾವಿನ್ನು ಯಾವ ಕಲರ್ ಸೆಲೆಕ್ಟ್ ಮಾಡೋಣ ಅಂತಾರೆ ಮತ್ತೆ ನಾನು ಸಾರಿ ಉಟ್ಕೊಂಡೋದಾಗ್ಲೂ ತುಂಬ ಚೆನ್ನಾಗಿದೆ ಅಂತಾರೆ ನಮ್ಮ ಫ್ರೆಂಡ್ಸೆಲ್ಲ ಹೇಳ್ತಾರೆ ಆದರೆ ನಾನು ಫಸ್ಟ್ ಪಶ್ಟ್ ಏನು ಮಾಡ್ತಾಯಿದ್ದೆ ಬಾರ್ಡರ್ ಇರೋ ಸಾರಿನೇ ತೊಗೊಳ್ತಾಯಿದ್ದೆ ಈಗ ಬೇಜಾರಾಗಿಬಿಟ್ಟು ನಮಗೂ ಸ್ವಲ್ಪ ಏಜಾಗ್ತಿದ್ದಂತೆಲ್ಲ ವೆಯ್ಟ್ ಇರೋದು ಬೇಡ ಅಂದ್ಬಿಟ್ಟು ವೆಯ್ಟ್ಲೆಸ್ ಸಾರೀಸೇ ತೊಗೊಳ್ತೀವಿ ಆದರೆ ರೇಷ್ಮೆ ಸೀರೆ ತೊಗೊಳ್ಳೋಕೋದಾಗ ಮೈಸೂರು ಸಿಲ್ಕಾ ಕ್ರೇಪ್ ಸಿಲ್ಕಾ ಬನಾರಸ್ಸಾ ಯಾವುದು ಅಂತ ನೋಡಿ ತೊಗೊಳ್ತೀವಿ ಈಗ ಹೊಸದಾಗಿ ಬಂದಿರೋ ಬನಾರಸ್ಸಲ್ಲಿಯೂ ಎಲ್ಲ ಕಲ್ಲರ್ಸು ಇದೆ ನನ್ನ ಹತ್ರ ಇಂಥ ಕಲರ್ಸಿಲ್ಲ ಅನ್ನೋಂಗೆ ಇಲ್ಲ ಅದಕ್ಕೆ ನಾವು ಅಂಗಡಿಗೋಗಿ ನೋಡಿದಾಗ ಯಾವುದು ಸೀರೆ ತಗೊಳ್ಳೋದು ಏನು ಮಾಡೋದು ಅನ್ನಿಸ್ತಾಯಿರುತ್ತೆ ಆದ್ರೂ ನಮ್ಮ ಹತ್ರ ಎಷ್ಟೇ ಸೀರೆ ಇದ್ರೂನು ಇನ್ನೊಬ್ಬರ ಸೀರೆ ನೋಡಿದಾಗ ಇದನ್ನು ಮತ್ತೆ ತೊಗೊಳ್ಬೇಕು ಅನ್ಸುತ್ತೆ ಆದರೆ ನನ್ನ ಹತ್ರ ಇರೋ ಕಲರ್ಸಲ್ಲಿ ಚಾಯ್ಸ್ ಮಾಡಿ ಮಾಡಿ ಕೊನೆಗೆ ನಮಗೆ ಸಾಕಾಗ್ಬಿಡುತ್ತೆ ಅಯ್ಯೋ ಯಾವುದು ತೊಗೊಳ್ಳೋದು ಯಾವ್ದು ಬಿಡೋದು ಅನ್ನಿಸುತ್ತೆ ಆದರೆ ನಾವು ನೋಡ್ಬೇಕಾದ್ರೆ ಸಾರಿ ತೊಗೊಳ್ಳೋಕೋದಾಗ ರೇಟಾಗಲಿ ಕಾಲಿಟಿ ಆಗಲಿ ನೋಡಬೇಕು ಕೆಲವೊಂದು ಏನಾಗುತ್ತೆ ಕಡಿಮೆ ರೇಟಲ್ಲಿಯೇ ತುಂಬ ಚೆನ್ನಾಗಿರೋ ಕಾಲಿಟಿ ಸಿಗುತ್ತೆ ಕೆಲವೊಂದ್ಸಲ ಜಾಸ್ತಿ ದುಡ್ಡು ಕೊಟ್ಟು ತೊಗೊಳ್ತೀವಿ ಕಡಿಮೆ ಕ್ವಾಲಿಟಿ ಇರುತ್ತೆ ಆದರೆ ನಾವು ತೊಗೊಳ್ಬೇಕಾದ್ರೆ ಕ್ವಾಲಿಟಿ ನೋಡಿಯೇ ತೊಗೊಳ್ಬೇಕು ನಾನು ತೊಗೊಳ್ಳುವಾಗಂತೂ ಅಂಥಿಂಥ ಸೀರೆ ತೊಗೊಳ್ಳೋದೇ ಇಲ್ಲ ನನ್ಗಿಷ್ಟ ಆಗಿರಬೇಕು ಮತ್ತೆ ಕ್ವಾಲಿಟಿಯೂ ಚೆನ್ನಾಗಿರಬೇಕು ಉಟ್ಕೊಂಡೋದಾಗ ನಮಗೆ ಹಿಂಸೆ ಅನ್ನಿಸ್ಬಾರ್ದು ಆ ಥರದ ಸೀರೆನೇ ನೋಡಿ ತೊಗೊಳ್ತೀನಿ ಇನ್ನೂ ನಾನು ನ ನೋಡಬೇಕು ಅಂತಂದ್ರೆ ಯಾವ್ಯಾವ ಥರ ಸೀರೆಗೆ ಮ್ಯಾಚಿಂಗ್ ಬ್ಲೌಸಿಲ್ಲದೇ ಅಂತೂ ಸೀರೆ ಹಾಕೊಳ್ಳೋದೆ ಇಲ್ಲ ನಾನು ಸೀರೆ ತೊಗೊಳ್ಬೇಕಾದ್ರೇನೆ ನೋಡ್ತೀವಿ ಅಯ್ಯೋ ಇದು ತಗೊಂಡ್ರೆ ಎಷ್ಟು ದಿನ ಉಡ್ಬಹುದು ಚೆನ್ನಾಗಿರುತ್ತಾ ಆರು ಏಳು ವರ್ಷದಿಂದ ತೊಗೊಂಡಿರೋ ಸಾರೀಸ್ಸೆಲ್ಲ ಇದೆ ನನ್ನ ಹತ್ರ ಅದರಿಂದ ಏನಾಗುತ್ತೆ ನಾವು ಸ್ಯಾರಿ ತೊಗೊಂಬೇಕಾದ್ರೆ ಬೇರೆ ಕಡೆಯವರೆಲ್ಲ ಇಷ್ಟಪಡ್ತಾರೆ ನಾವು ಬೆಂಗ್ಳೂರಿಗೆ ಹೋಗಿ ಸೀರೆ ತೊಗೊಳ್ಳೋದು ಅಂತ ನಾವು ಎಲ್ಲೇ ತೊಗೊಳ್ಳೋಕೋದ್ರೂ ಸಾರಿ ಕ್ವಾಲಿಟಿ ನೋಡಬೇಕು ಮತ್ತೆ ನಮಗಿಷ್ಟ ಆಗಿದೆಯಾ ಅಂತ ನೋಡಬೇಕು ಯಾರೋ ಈಗ ಹದಿನೈದು ಸಾವಿರದ ಸೀರೆ ತಗೊಂಡಿರ್ತಾರೆ ಅಂತ ನಾವು ಹದಿನೈದು ಸಾವಿರದ ಸೀರೆ ತೊಗೊಳ್ಳಿಲ್ಲ ಅಂತ ಅಂದ್ರೂ ಕ್ವಾಲಿಟಿ ಚೆನ್ನಾಗಿದೆಯಾ ಅದೇ ಥರದ್ರಲ್ಲಿ ನಮಗಿನ್ನೂ ಕಡಿಮೆಯಲ್ಲಿ ಸಿಗುತ್ತಾ ಅಂತಲೂ ನೋಡಿ ತೊಗೊಳ್ತೀನಿ ನಾನು ಅದಕ್ಕೆ ನನಗಂತೂ ತುಂಬ ಇಷ್ಟ ಅಂತಂದರೆ ಸೀರೇನೇ ಸೀರೆಯಲ್ಲಿ ಮಕ್ಕಳಾಗ್ಲಿ ಚಿಕ್ಕ ಚಿಕ್ಮಕ್ಕಳಿಗೆಲ್ಲ ಸಾರಿ ಫಂಕ್ಷನ್ ಅಂತ ಮಾಡ್ತಾರಲ್ಲ ಅವಾಗಲೂ ಯಾವುದೇ ಥರದ ಚೂಡಿದಾರ್ ಹಾಕ್ಲಿ ಏನೇ ಹಾಕ್ಲಿ ಸಾರಿ ಹಾಕ್ದಾಗ ಕಾಣಿಸಿದಂಗೆ ಮತ್ತೆ ಬೇರೆ ಡ್ರೆಸ್ಸಲ್ಲಿ ಯಾವುದರಲ್ಲೂ ಕಾಣಿಸಲ್ಲ ಮತ್ತೆ ಒಂದು ದೇವಸ್ಥಾನಕ್ಕೋಗ್ಲಿ ನಾವು ಸಾರಿ ಉಟ್ಕೊಂಡೋಗ್ತೀವಿ ಈಗಂತೂ ಎಲ್ಲ ಕಡೆಗೂ ಕಂಪಲ್ಸರಿ ಮಾಡಿದ್ದಾರೆ ನೈಟಿಯಲ್ಲಿ ಡ್ರೆಸ್ಸಲ್ಲಿ ಬರೋಂಗಿಲ್ಲ ಅಂತಲೂ ಹೇಳ್ತಾರೆ ಕೆಲವರು ಈಗ ನವರಾತ್ರಿ ಆಗಿರೋದ್ರಿಂದ ಪ್ರತಿಯೊಂದು ಸಾರೀಸ್ ಕಲರ್ಸು ಒಂದೊಂದು ದಿವಸ ಒಂದೊಂದು ಕಲರ್ ಕೊಡ್ತಾರೆ ಅದೇ ಕಲರ್ ಸಾರೀಸ್ ಉಟ್ಕೊಂಡೋಗ್ತಾರೆ ಮತ್ತು ಭಜನಾ ಮಂಡಳಿಗೋದಾಗ್ಲೂ ಸಾರಿ ಉಡ್ತೀವಿ ಸೀರೆ ಅಂತಂದರೆ ತುಂಬ ಇಷ್ಟ ಆಗ್ತೈತೆ ನಮಗೆ ರೇಷ್ಮೆ ಸೀರೆ ಕ್ರೇಪ್ ಸಿಲ್ಕಾಗಲಿ ಮತ್ತೆ ಬಾರ್ಡ್ರಿರೋ ಸೀರೆನೇ ಉಡಬೇಕು ಅಂತಲೂ ಕೆಲವೊಂದ್ಸಲ ಹೇಳ್ತಾರೆ ದೇವಸ್ಥಾನಕ್ಕೋದ್ರೆ ಬಾರ್ಡ್ರಿರೋ ಸೀರೆನೇ ಬೇಕು ಅಂತಾರೆ ಮತ್ತೆ ವರ್ಮಹಾಲಕ್ಷ್ಮೀಗೆ ನಾವಂತೂ ವರಮಹಾಲಕ್ಷ್ಮೀಗೆ ರೇಷ್ಮೆನೇ ತೊಗೊಳ್ಬೇಕು ಅಂತ ಹಠ ಮಾಡಿ ತೊಗೊಳ್ತೀವಿ ಹಂಗಾಗಿ ನಮ್ಮ ಹತ್ರ ಎಲ್ಲ ಥರ ರೇಷ್ಮೆ ಸೀರೆ ಆಗಲಿ ಎಲ್ಲ ಥರದ ಸಾರೀಸು ಇರುತ್ತೆ ನಮ್ಮ ಹತ್ರ ಅದರಿಂದ ಬೇರೆಯವ್ರನ್ನ ನೋಡಿದಾಗ ನೀವೂ ನೋಡಿ ತೊಗೊಳ್ಬೇಕು ಅಂತ ತೊಗೊಳ್ರಿ ಯಾವ ಕಲರ್ ತೊಗೊಂಡ್ರೆ ನಮಗೆ ಚೆನ್ನಾಗಿರುತ್ತೆ ಮತ್ತೆ ಶುಕ್ರವಾರ ಆದರೆ ರೆಡ್ ಕಲ್ಲರೇ ಉಡಬೇಕು ಅನ್ನೋ ಒಂದಿದಿರುತ್ತೆ ಮತ್ತೆ ಬೇರೆ ದೇವಸ್ಥಾನಕ್ಕೋದಾಗ ಇದೇ ಕಲರ್ ಸ್ಯಾರಿ ಉಡಬೇಕು ಅನ್ನೋದೊಂದು ಇದಿರುತ್ತೆ ಅದಕ್ಕೆ ನಾವು ಎಲ್ಲ ಕೇರಳ ಸಾರೀಸಿಂದ ಹಿಡ್ದು ಎಲ್ಲಾ ಥರದ ಸಾರೀಸನ್ನು ಇಟ್ಕೊಂಡಿದ್ದೀವಿ ನಾವು